ನಮ್ಮ ಪ್ರದೇಶದಲ್ಲಿ ಇವಾಗ ನೀವು ಯಾವ್ದಾರು ಒಂದು ಭೂಮಿವೆ ಒಂದು ವ್ಯವಾರಕೆಲ್ಲ ಹೋದಾಗ ಇವಾಗ ನೀವು ಯಾವುದೋ ಒಂದು ಬು ಒಂದು ಭೂಮಿಯ ಕೊಂಡ್ಕೊಳೋದು ಒಂದು ಇದಿರುತ್ತೆ ಆವಾಗ ನೀವು ತುಂಬನೇ ಒಂದು ಸಮಸ್ಯೆಗಳನ್ನು ನೀವು ಎದುರಿಸ್ತೀರಾ ಯಾಕೆಂದ್ರೆ ಇವಾಗ ನೀ ಏನೇ ಒಂದು ಒಂದು ಜಾಗವನ್ನು ನೀವು ಕೊಂಡ್ಕೊಳೋಕ್ಕೆ ಹೋದಾಗ ಅಲ್ಲಿ ಜಾಸ್ತಿ ಲಿಟಿಗೇಶನ್ಗಳಿರುತ್ತೆ ಇವಾಗ ಯಾರುಯಾರೋ ಒಂದು ಸುಳ್ಳು ಪತ್ರಗಳನೆಲ್ಲ ಮಾಡ್ಕೊಂಡು ಬಿಟ್ಟಿರ್ತಾರೆ ಆದಷ್ಟು ನಾವು ಪರಿಶೀಲಿಸಿ ಅದಕ್ಕೆ ಪಾಣಿ ಇದೆಯೇ ಇದು ಯಾರ ಜಾಗಕ್ಕಿದೆ ಇದು ವಂಶವೃಕ್ಷ ಪ್ರತಿಯೊಂದು ತೆಗ್ಸಿ ನಾವು ಆ ಒಂದು ಭೂಮಿನ ಖರೀದಿ ಮಾಡಬೇಕು ಯಾಕೆಂದ್ರೆ ತುಂಬನೇ ಒಂದು ಮೋಸ ಮಾಡೋ ಜನಗಳು ಇದ್ದಾರೆ ಮತ್ತೆ ಇವಾಗ ಯಾವ ರೀತಿ ಅಂದ್ರೆ ನೀವೊಂದು ಸುಳ್ಳುಸುಳ್ಳು ಪತ್ರಗಳನೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮತ್ತೆ ಇವಾಗ ನೀವು ಅವ್ರದ್ದೇ ಆದ ಒಂದು ಡೂಪ್ಲಿಕೆಟ್ ಪತ್ರಗಳು ಮಾಡ್ಕೊಂಡು ಈ ಜಾಗ ನಮ್ದು ಅಂತ ಎಲ್ಲ ಮೋಸ ಮಾಡ್ತಾರೆ ಮತ್ತು ಇವಾಗ ಒಂದು ಜಾಗ ನೀನು ತೊಗೊಳೋಕ್ಕೆ ಹೋದಾಗ ಆವ ಆ ವ್ಯಕ್ತಿಗೆ ಒಂದು ಎರಡು ಇಬ್ರು ಹೆಂಡತಿ ಇದ್ದಿದ್ದಿದ್ರೆ ಆವಾಗ ಪ್ರತಿಯೊಬ್ರದ್ದು ನೀವು ಸೈನ್ ಮಾಡಿಸ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಇವಾಗ ನೀವು ಆ ಒಬ್ರು ಒಬ್ರು ಹೆಂಡತಿಗಳನ್ನ ಮಾತ್ರ ಒಬ್ರು ತೋರಿಸ್ಕೊಂಡಿರ್ತಾರೆ ಇನ್ನೊಬ್ರು ಹೆಂಡತಿ ಮಕ್ಕಳು ಬಂದು ಆ ಜಾಗದ ಮೇಲೆ ಕೇಸ್ ಹಾಕ್ಕೊಳ್ತಾರೆ ಈ ರೀತಿಯೆಲ್ಲ ಸಮಸ್ಯೆಗಳು ನಮ್ಮ ಪ್ರದೇಶದಲ್ಲಿ ನಡೆಯುತ್ತೆ ಆದ್ರಿಂದ ಆದಷ್ಟೂ ನೀವು ಯೇದೆ ಒಂದು ಜಾ ಏನೇ ಒಂದು ವ್ಯವಾರಕ್ಕೆ ಹೋದ್ರೂ ಆ ವ್ಯ ಆ ವ್ಯಕ್ತಿ ಬಗ್ಗೆ ಪೂರ್ತಿಯೇ ನೀವು ಪರಿಶೀಲಿಸಬೇಕು ಮತ್ತೆ ಈ ಜಾಗ ಯಾರಿಂದ ಬಂದೈತೆ ಏನು ಅಂತ ಪ್ರತಿಯೊಂದು ಇನ್ಫಾಮೇಷನು ಪಾಣಿ ವಂಶವೃಕ್ಷ ಪ್ರತಿಯೊಂದು ತೆಗೆಸ್ಕೊಂಡು ನೀವು ಆ ನಂತರ ಒಂದು ಮುಂದುವರಿ ಬೇಕಂತೆಯೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕಾನೂನು ಸಮಸ್ಯೆಗಳು ತುಂಬನೆ ಇದೆ ಕರೆಕ್ಟಾಗಿದ್ರೆ ಮಾತ್ರ ನಾವು ಒಂದು ವ್ಯವಾರವನ್ನು ಮಾಡಬೇಕು ಇಲ್ಲಾಂದ್ರೆ ತುಂಬನೇ ಒಂದು ಸಮಸ್ಯೆಯಾಗುತ್ತೆ ಆದ್ರಿಂದ ನಾವು ಒಂದು ಯಾವ್ದೇ ಒಂದು ವ್ಯವಾರಕ್ಕೆ ಹೋದ್ರು ಅದ್ರದು ಬಗ್ಗೆ ತುಂಬನೇ ಒಂದು ಡಿಟೇಲ್ಸಾನ್ನು ನಾವು ಪರಿಶೀಲಿಸಿ ಮುಂದುವರಿಬೇಕಂತೆಯೇ ಹೇಳೋಕ್ಕೆ ಇಷ್ಟಪಡ್ತೀನಿ